ಹೌದು ಪೇಶಂಟ್ ಹಾಂ

ಹೌದ ಎಂತ ಎಂತ ತಿ ಬೆ ಎಂತ ತಿಂದಿದೀರ ತಿಂದಿದೀರಾ ನೀವು ಫುಡ್ಡಲ್ಲಿ ಫುಡ್ ಎಲ್ಲಾ ತಿಂದು ಹೊರಗಡೆ ಏನು ತಿಂದಿದೀರಾ ಆಗಾಗ ಸ್ವಲ್ಪ ಹೌದಾ ಹೌದ ಈಗ ಸ್ವಲ್ಪಾ ಎ ಜಾಗ್ರತೆ ಮಾಡಿ ಅಂದರೆ ಫುಡ್ ಹೊರಗದ ಇದೆಲ್ಲ ತಗೊಂಡು ನಾನು ಮದ್ದು ಕೊಟ್ಟದ್ದೆ ಹೇಗೆ ಹಾಗೆ ಹೇಗೆ ಉಂಟು ಮೊನ್ನೆದು ನಾಳೆ ನಾಳೆ ಬೇಡ ನಾಳೆ ಆದರೆ ನೀವೊಂದು ನಾ ಕಷಾಯ ಹೇಳ್ತೇನೆ ನೀವು ಫುಡ್ಡು ಸ್ವಲ್ಪ ಕಂಟ್ರೋಲ್ ಮಾಡಿ ಫುಡ್ಡಲ್ಲಿ ಅದು ಗಂಜಿ ಐಟಮ್ಮೂ ಮತ್ತು ಏನು ಕಷಾಯ ಈ ಜೀರ್ಗೆ ಕಷಾಯ ಎಲ್ಲ ಕುಡಿದು ಸ್ವಲ್ಪ ಯಾವುದು ಬಿ ಜೀರ್ಗೆ ಕಷಾಯ ಗಂಜಿ ಇಂಥದೆಲ್ಲ ಐಟಮ್ಸು ಸ್ವಲ್ಪ ಜಾಸ್ತಿ ಇದು ಮಾಡಿ ಮತ್ತು ಬೇಕಾದ್ರ್ ನಾಳಿದ್ದು ಬನ್ನಿ ಹೌದ ನಾಳೆ ಒಂದೂ ಹತ್ತು ಹತ್ತುವರೆಗೆ ಬನ್ನಿ ಹತ್ತುವರೆಗೆ ಕರೆಟ್ಟು ಟೈಮ್ ಟ್ಯಾಬ್ಲೆಟ್ ನಾನು ಕೊಟ್ಟಿದ್ದು ಟ್ಯಾಬ್ಲೆಟ್ ಉಂಟಲ್ಲ ಖಾಲಿ ಆಗಿದಾ ಖಾಲಿ ಆಗಿದೆ ನಾಳೆ ಬಂದು ನಾನು ಕೊಡ್ತಿನಿ ಟ್ಯಾಬ್ಲೆಟು ಮತ್ತು ಒಂದ್ಸಲಿ ಚಕ್ ಮಾಡಿ ನೋಡಿ ಹೇಗೆ ಅಂತ ಒಂದ್ಸಲ ನೋಡಿ ಮತ್ತು ಸ್ವಲ್ಪ ಹಾಂ ತೆಗೋಳ್ತಿರ ಹೊರ್ಗಡೆ ಹೊರಗಡೆ ಹೊರಗಡೆ ತಗೊಳ್ತಿರ ಹಾಂ ಮತ್ತು ನೀವು ಏನಾದರೂ ಹೊರಗಡೆ ಹೋಗಿ ಜಾಸ್ತೀ ಸ ಫುಡ್ ಐಟಮ್ಸ್ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು ಹೊರಗಡೆ

ಫುಡ್ ಐಟಮೆಲ್ಲ ಹೊರಗಡೆ ಬಂದರೆ ಸೊ ಅಲ್ಲಿ ಹೊರಗಡೆ ತಿನ್ನೋದ್ ಐಟಮ್ಸ್ ಎಲ್ಲ ಸರಿ ಬರೋದಿಲ್ಲಾ ಹೊಟ್ಟೆ ನೋವು ಈ ಗ್ಯಾಸ್ಟಿಕ್ ಇಂಥದೆಲ್ಲ ಪ್ರಾಬ್ಲಮ್ ತುಂಬ ಸಮಸ್ಯೆಗಳು ಬರ್ತದೆ ಅಲ್ಲಿ ಹೊರಗಡೆ ಪುಡ್ ತಿನ್ನೋದ್ರಲ್ಲಿ ಹಾಗೆ ಇನ್ನು ಸ್ವಲ್ಪ ಜಾಗ್ರತೆ ಮಾಡಿ ಹೊರಗಿದು ಮತ್ತು ಆ ಸರಿ ಅದು ಹೊರಗಡೆ ಫುಡ್ ಎಲ್ಲ ಈಗ ಅದು ಎಣ್ಣೆ ಇದೆಲ್ಲಾ ತುಂಬ ದಿವಸದ್ದು ಯೂಸ್ ಮಾಡ್ತಾ ಇರ್ತಾರೆ ಹಾಂ ಹಾಂ ಸರ್ ನಾಳೆ ಬನ್ನಿ ನಾನು ಇದು ಕೊಡ್ತೇನೆ ಇದು ಮಾಡೀ ಸರ್ ಹತ್ತುವರೆಗೆ ಬಂದು ತೋರಿಸಿ ಮತ್ತು ಚಕ್ ಮಾಡಿ ನೋಡ್ತೆ ಓಕೆ ಸರಿ ಹೌದ್ ಹೌದ್ ಸರಿ ಸರಿ ಓಕೆ ಇಡ್ತೇನೆ ಆಯ್ತು ಸರ್ ತ್ಯಾಂಕ್